ಅಲೋ ಹೇಳಿ ಗಾಡೀ ಈಗ ಒಂದು ಗಾಡಿ ಹೊರಗೋಗಿದೆ ಇನ್ನೊಂದು ಗಾಡಿಯಿದೆ ಟಿಟಿ ಏ ನೀವು ಎಷ್ಟು ಜನ ಇದ್ದೀರಿ ಹೇಳಿ ಹಾಂ ಹಾಂ ಎಲ್ಲಿಗೆ ಎಲ್ಲ ಹೋಗ್ಲಿಕ್ಕೆ ನೋಡೀ ನೋಡೀ ದುಡ್ಡಿನ ವ್ಯವಸ್ಥೆನಾ ಮಾತ್ರ ಅಲ್ಲ ಮತ್ತು ಬೇರೆ ಬೇರೆ ಮತ್ತು ಹಾಗೆ ಹೋಗಿ ಸಂಜೆ ಒಳಗೆ ಬೀಚಿ ಎಲ್ಲ ತಿರುಗಿಸಿ ಎಲ್ಲ ಬರೋದಾದ್ರೆ ಇಪ್ಪತ್ತು ಸಾವಿರ ಕೊಡಿ ನೀವಲ್ಲ ಇಪ್ಪತ್ತು ಸಾವಿರ ಆಗ್ತದೆ ಅಲ್ಲಲ್ಲಾ ಡ್ರೈವ್ ಡ್ರೈವರ್ ಡ್ರೈವರ್ ಡ್ರೈವರಿಗೆಲ್ಲಾ ಜಾಸ್ತಿ ಕೊಡಲಿಕ್ಕುಂಟು ಈಗ ಹಾಂ ತಾಪತ್ರಯ ಇದೆ ಡಿಸಿಲಿಂದು ಎಲ್ಲ ಅದು ಕೂಡ ಈಗ ತುಂಬ ಬಾಡಿಗೆಗೇ ಗಾಡಿಯೆಯಿಲ್ಲಾ ಈಗ ನಾನು ಒಂದು ಗಾಡಿ ಇದ್ದದ್ದು ನಿಮಗೆ ಹೇಳಿದೆ ನೀವು ನೀವು ಮೊದಲಿಂದು ಪರಿಚಯಸ್ಥರು ಹಾಗಾಗಿ ಹೇಳಿದ್ದು ನೋಡುವ ಅದು ಮತ್ತು ರೇಟ್ ಅಜ್ಜೆಸ್ಟ್ ಮಾಡುವ ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರಬೇಕು ಎಷ್ಟು ಗಂಟೆಗೆ ಬರ್ಬೇಕು ನಿಮಗೆ ಹೌದೌದ್ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ನಿಲ್ಲಿಸ್ತೇವೆ ನಾವು ಊಟಕ್ಕೆ ನಿಮಗೆ ನಿಮಗೆ ಯಾವುದು ಸ್ಥಳ ಬೇಕೋ ಅಲ್ಲಿ ದೇವಸ್ಥಾನದಲ್ ಇದ್ರೆ ದೇವಸ್ಥಾನದಲ್ಲಿ ಆಗ್ತದಲ್ಲಾ ಇಲ್ಲದಿದ್ರೆ ನಿಮಗೆ ಬೇಕಾದಲ್ಲಿ ನಿಲ್ಲಿಸುವ ಯಾವ ಟೈಮಲ್ಲಿ ಅದು ನಮ್ಮ ಎಕ್ಸ್ಪರ್ಟ್ ಡ್ರೈವರ್ ಒಬ್ರು ಇದ್ದಾರೆ ಅವ ಅವ್ರನ್ನು ಕಳಿಸ್ತೇನೆ ಕಳಿಸ್ತೇನೆ ಹಾಂ ಮತ್ತು ಬೇರೇನಾದ್ರು ವ್ಯವಸ್ಥೆ ಬೇಕಾ ತುಂಬ ಪ್ರಾಯದವ್ರು ಪ್ರಾಯದವ್ರು ತುಂಬ ಇದ್ದಾರಾ ತುಂಬ ಪ್ರಾಯದವ್ರು ಏನಾರ ಇದ್ದಾರ ಅದು ಅದು ಅದೇ ಅದಕ್ಕೆ ಕೇಳಿದ್ದು ಯಾಕಂದ್ರೆ ಪ್ರಾಯದವ್ರು ಇದ್ರೆ ಒಬ್ಬ ಎಕ್ಸ್ಟ್ರಾ ಹುಡುಗನನ್ನು ಕಳಿಸಬೇಕಲ್ಲಾ ಹಾಗಾಗಿ ಆಯಿತು ಇಡ್ತೇನೆ ಆಯ್ತಾಯಿತು ಇಡ್ತೇನೆ ಇಡ್ತೇನೆ